ನಮ್ಮ ರಾಜ್ಯದಲ್ಲಿ ಹೌದು ಮಹಿಳೆಯರು ದಿನನಿತ್ಯ ತುಂಬಾ ಸವಾಲುಗಳನ್ನ ಎದುರಿಸ್ತಾರೆ ಏಕೆ ಅಂತಂದರೆ ಅವ್ರಿಗೆ ಸಮಾನತೆ ಯಾವಾಗ ನೀವು ಗಂಡ್ಮಕ್ಳಿನ ಜೊತೆಗೆ ಕಂಪೇರ್ ಮಾಡ್ತೀರ ಸೊ ಅವಾಗ ಅವ್ರಿಗೆ ಅದೇ ಥರ ಸಮಾನತೆ ಇಲ್ಲ ಇವಾಗ ಪ್ರತಿಯೊಂದು ಮನೆಯಲ್ಲಿ ನೀವು ಹೆಣ್ಣು ಮಕ್ಕಳಿಗೆ ನೀನು ಮನೆ ಕೆಲಸಾನೇ ಮಾಡಬೇಕು ನೀನು ಹೀಗೇ ಇರಬೇಕು ಇದೇ ಥರನೇ ಸೇವೆ ಮಾಡಬೇಕು ಹಾಗೇ ತುಂಬ ದೈನಂದಿನ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ ಹಾಗೇ ನಮ್ಗೆ ಏನಾಗುತ್ತೆ ನಾವು ಗಂಡು ಮಕ್ಕಳಿಗೆ ನಾವು ಹೊರಗಡೆ ಹೋಗ್ತೀವಿ ಕೆಲಸ ಮಾಡ್ತೇವೆ ಫ್ರೆಂಡ್ಸ್ನ ಮೀಟ್ ಮಾಡ್ತೇವೆ ಇವಾಗ ಸಪೋಸು ಹೊರಗಡೆ ಇವಾಗ ಶನಿವಾರ ಭಾನುವಾರ ಬಂದಾಗ ನಾವು ಹೊರಗಡೆ ಶೈಕ್ಷಣಿಕ ಪ್ರವಾಸ ಹೋಗ್ತೇವೆ ಸುಮಾರು ನಾವು ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಓಡಾಡೋದು ಒಡನಾಟ ತುಂಬ ಇರುತ್ತೆ ಬಟ್ ಹೆಣ್ಣು ಮಕ್ಕಳಿಗೆ ಅದು ತುಂಬ ಸವಾಲುಗಳಾಗತ್ತೆ ಹೇಗೆ ಅಂತ ಅಂತಂದರೆ ಸೊ ಮುಂಚೆ ಎಲ್ಲ ಪರವಾಗಿಲ್ಲ ಇವಾಗ ಶೈಕ್ಷಣಿಕ ನೋಡಿದ್ರೆ ಎಜುಕೇಶನ್ನು ಕಂಪೇರ್ ಮಾಡಿದ್ರೆ ಹೆಣ್ಣು ಮಕ್ಕಳಿಗೂ ಅದೇ ಥರ ಎಜುಕೇಶನ್ ಕೊಡೋದಂತಾಗಲಿ ಅವರಿಗೆ ಪ್ರೋತ್ಸಾಹ ಸಹ ಕೊಡ್ಬೇಕು ನಾವು ಮೇನ್ ಮೇಜರಾಗಿ ಕೆಲವೊಂದು ವಿಚಾರದಲ್ಲಿ ಏನಾಗುತ್ತೆ ಹೆಣ್ಣು ಮಕ್ಕಳಿಗೆ ಕೆಲವೊಂದು ಈ ಹಳ್ಳಿಯಲ್ಲಾಗ್ಲಿ ಕೆಲ್ವು ಕೆಲವೊಂದು ಮನೆಯಲ್ಲಿ ಏನು ಮಾಡ್ತಾರೆ ಸೊ ಅವರು ಶಾಲೆಯಲ್ಲಿ ಕಳಿಸಿದಾಗ ಹತ್ತನೇ ತರಗತಿ ಮುಗಿದ ತಕ್ಷಣನೇ ಅವರಿಗೆ ಮದುವೆ ಮಾಡಿಕೊಡೋದು ಅಥವಾ ಹತ್ತನೇ ತರಗತಿ ಆದ ತಕ್ಷಣನೇ ನೀನು ಇಲ್ಲ ಮನೆ ಕೆಲಸಾನೇ ಮಾಡಿ ಬೆಳಿಗ್ಗೆ ಎದ್ದು ಮನೆ ಗುಡಿಸಿ ಸಾರಿಸಿ ಸೊ ಅವ್ರಿಗೆ ಹೊ ಹೊರಗಡೆ ಪ್ರಪಂಚ ಬಗ್ಗೆ ನಾ ಇನ್ಫರ್ಮೇಶನ್ನೇ ಇರೋಲ್ಲ ಅವ್ರಿಗೆ ಏನು ಅಂತನೇ ತಿಳ್ದಿರಲ್ಲ ಅವಾಗ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಸೊ ಇವಾಗ ಅವ್ರು ಹೊರ ಹೊರದೇಶಕ್ಕೆ ಹೋಗೋದಾಗಲಿ ಆ ಥರದಲ್ಲೆಲ್ಲ ನಾವು ಪ್ರೋತ್ಸಾಹ ಕೊಡಲೇಬೇಕು ಇವಾಗ ನಾವು ಗಂಡು ಪ್ರತಿ ಗಂಡು ಮಗನಿಗೂ ಹೇಗೆ ಎಜುಕೇಶನ್ನು ಕೊಡಿಸ್ತೀವಿ ಅವ್ರಿಗೆ ಶೈಕ್ಷಣಿಕವಾಗಿ ಬೆಳವಣ್ಗೆ ಇರುತ್ತೆ ಸೊ ಅದೇ ಥರ ನಾವು ಹೆಣ್ಣು ಮಕ್ಳಿಗೂ ಕೂಡ ಸಮಾನತೆ ಕೊಡಬೇಕು ಬ್ ಈ ಹೆಣ್ಮಕ್ಳ ಸುರಕ್ಷತೆ ಬಗ್ಗೆ ಕೇಳಿದಾಗ ಸೊ ಮುಂಚಿಂದು ಸುರಕ್ಷತೆಗೆ ಇವಾಗ ನಾವು ವ್ಯತ್ಯಾಸ ನೋಡಿದ್ರೆ ಮುಂಚೆಗಿಂತ ಇವಾಗ ನಮಗೆ ತುಂಬ ಸುರಕ್ಷಿತವಾಗಿ ಇದ್ದಾರೆ ಪ್ರತಿಯೊಂದು ಹೆಣ್ಣು ಮಗು ಹತ್ತಿರ ಇವಾಗ ಮೊಬೈಲ್ ಫೋನ್ ಇದೆ ಆ ಮೊಬೈಲ್ ಫೋನ್ನಿಂದ ಸಪೋಸ್ ಏನೇ ಅವ್ರಿಗೆ ಪ್ರಾಬ್ಲಮ್ ಆಯಿತು ಅವರು ಲೊಕೇಶನ್ ಕಳ್ಸಿಕೊಡ್ಬೋದು ಅಥವಾ ಇಮ್ಮಿಡೇಟ್ ಆಗಿ ಪೋಲಿಸ್ ಅವ್ರಿಗೆ ಫೋನ್ ಮಾಡ್ಬೋದು ಪೋಲಿಸಿನ ಸಹಾಯಕವಾಣಿ ಏನಿದೆ ಅವ್ರು ತುಂಬ ಬೇಗನೆ ರಿ ಉತ್ತರ ಕೊಡ್ತಾರೆ ಅವ್ರು ತುಂಬ ಬೇಗ ಸಹಾಯಕ್ಕೆ ಬರ್ತಾರೆ ಯಾವುದೇ ಒಂದು ತೊಂದರೆ ಫೇಸ್ ಮಾಡಿದಾಗ ಅವರು ಅವ್ರಿಗೆ ಸುರಕ್ಷತೆ ತುಂಬ ಇದೆ ಸೊ ಅದೇ ಥರ ಹೆಣ್ಣು ಮಕ್ಕಳಿಗೆ ನಾವು ಅವ್ರಿಗೂ ಪ್ರೋತ್ಸಾಹ ಕೊಡಬೇಕು ಇವಾಗ ನಾವು ಕರಾಟೆ ಅಂತಾಗಲಿ ಅವ್ರಿಗೆ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅದನ್ನು ತಿಳ್ಸಿಕೊಡುವಂತಹದ್ದಾಗ್ಲಿ ಸೊ ಈ ಥರ ಎಲ್ಲ ಅವ್ರಿಗೆ ನಾವು ಈಸಿ ಆಗಿ ಅವ್ರಿಗೆ ದೊರಕಬೇಕು ಇವಾಗ ನಾವು ಪ್ರತಿಯೊಂದು ಹೆಣ್ಣು ಮಗು ಹತ್ತಿರ ಫೋನ್ ನೋಡಿದಾಗ ಸೊ ಅವ್ರಿಗೆ ಪ್ರತಿಯೊಂದು ಹೆಣ್ಣು ಮಗೂಗು ಈ ಥರ ಆ್ಯಕ್ಟಿವಿಟೀಸು ಅದನ್ನೆಲ್ಲ ಅವ್ರನ್ನ ಅವ್ರನ್ನ ಭಾಗಿಯಾಗಿ ಅವ್ರು ಅವ್ರ್ನ ಅವ್ರ ಬೆಳವಣ್ಗೆನೂ ನಾವು ತುಂಬ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ